ಯು ಪಿ ಯಸ್ ಇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಸುದ್ದಿ ಮಾಧ್ಯಮಗಳು ಹೇಗೆ ನೆರವಾಗುತ್ತದೆ ಎಂದರೆ ಪರೀಕ್ಷೆ ಕೊಶ್ಚನ್ ಪೇಪರ್ ಎಲ್ಲ ಇರುತ್ತದೆ ಕೆಲವು ಟೀ ವಿ ಚಾನೆಲ್ಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅಂತ ಕೆಲವು ತರಬೇತಿಗಳನ್ನು ಅವರು ಕೊಡ್ತಾರೆ ಹೀಗೆ ಅವರಿಗೆಲ್ಲ ತುಂಬ ಅದರಲ್ಲಿ ಬರಿಲಿಕ್ಕೆಲ್ಲ ಅನುಕೂಲ ಆಗ್ತದೆ ಮತ್ತೆ ಕೆಲವು ಕ್ಲಾಸ್ಗಳ ವೀಡಿಯೋ ಸ್ವಂತ ಮೊಬೈಲಿನಲ್ಲಿ ಇರುತ್ತದೆ ಹೀಗೆ ಮೊಬೈಲಿನಲ್ಲಿ ಇರ್ತದೆ ಹಾಗೆ ಕೆಲವು ವಿದ್ಯಾರ್ಥಿಗಳಿಗ್ ಇದನ್ನೆಲ್ಲ ನೋಡಿ ಈಗೆಲ್ಲ ತುಂಬ ಅನುಕೂಲ ಎಲ್ಲ ಉಂಟಲ್ಲ ಎಲ್ಲ ಯಾವ್ದ್ರಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಉಂಟು ಹಾಗೆ ಯು ಪಿ ಯಸ್ ಇ ಪರೀಕ್ಷೆಯನ್ನು ಈಸಿಯಾಗಿ ಬರೆ ಬರೆಯಬೌದು